ಆಯುರ್ವೇದ ಹೋಮಿಯೋಪತಿ ವ್ಯತ್ಯಾಸ ಏನಂದರೆ ಆಯುರ್ವೇದದ್ದು ಶುದ್ಧ ಪ್ರಾಕೃತಿಕ ನಡಿಮೂಳಿಗಳಿಂದ ಸೊಪ್ಗಳಿಂದ ತಯಾರಿಸಿದಂಥ ಔಷ್ಧಿ ಅದು ನಮಗೆ ಹಳೆಯ ಕಾಲದಲ್ಲಿ ಅಜ್ಜಿ ತಾತ ಅವಾಗ ಏನಿತ್ತು ಅಂದರೆ ಫುಡ್ಡು ತಿನ್ನಕ್ಕೆ ತುಂಬ ಒಳ್ಳೆಯ ಸ್ವಚ್ಛತೆಯಲ್ಲಿ ಸಿಗ್ತಾ ಇತ್ತು ಯಾವ ಖಾದ್ಯದಲ್ಲಿ ಮಿಕ್ಸ್ ಇರಲಿಲ್ಲ ಒಳ್ಳೆಯ ತುಪ್ಪ ಒಳ್ಳೆಯ ಫುಡ್ಡೂ ಮತ್ತು ಲಿಮಿಟೆಡ್ ಫುಡ್ಡಿತ್ತು ಆದರೆ ಆ ಲಿಮಿಟೆಡ್ ಫುಡ್ಡಲ್ಲೂ ಜನ ಮೈ ಮುರ್ದು ಕೆಲಸ ಮಾಡ್ತಾಯಿದ್ದರು ಹೀಗಾಗಿ ಅವ್ರಿಗೆ ಯಾವ ಖಾಯ್ಲೆಗಳೂ ಇರಲಿಲ್ಲ ಮತ್ತು ಅವಾಗ ಶೀತ ನೆಗ್ಡಿ ಕೆಪ್ಪು ಕೆಮ್ಮು ಕಫ ಆ ಥರ ದೇಹಕ್ಕೆ ಜ್ವರ ಏನೋ ವಸ್ತುಗಳು ಬಂದ್ರೆ ಅದಕ್ಕೆ ಅದಕ್ಕೆ ಕೊಟ್ಟಂಥ ನಾಟಿ ಔಷ್ಧಿನೇ ಇತ್ತು ಆಯುರ್ವೇದದ್ದು ಅವಾಗ ಊರಲ್ಲಿ ಒಬ್ಬೊಬ್ಬರು ಇಬ್ಬಿಬ್ಬರು ಆಯುರ್ವೇದ್ರು ಇದ್ದರು ಹೀಗಾಗಿ ಅವಾಗಿಂದ ನಡ್ಕೊಂಬಂದಂಥ ಆಯುರ್ವೇದ ಸ್ವಚ್ಛತೆ ಆಯುರ್ವೇದ ಒಳ್ಳೆಯದು ಅಂಥ ಸಿದ್ಧಾಗಿ ಹೋಗಿದೆ ಈಗ ಹೋಮಿಯೋಪತಿ ಬಂದ ಮೇಲೆ ಜನಗಳದ್ದು ಎದ್ದೇಳೋದು ಮಲಗೋದು ಸಿಸ್ಟಮ್ಸು ಫಾಸ್ಟಾಗೋಗಿದೆ ಹಿಂಗಾಗಿ ಖಾಯಿಲೆಗಳು ನೂರಾರು ಬಂದಿದಾವೆ ಅದಕ್ಕೆ ಹೋಮಿಯೋಪತಿ ಟ್ರೀಟ್ಮೆಂಟು ನೂರಾರು ಥರದ್ದು ಆಗಿದಾವೆ ಖಾಯ್ಲೆಗಳಲ್ಲೂ ನೂರಾರು ಥರದ ಹೆಸ್ರುಗಳೂ ಆಗಿದೆ ಮುಂಚೆ ಯಾವುದೂ ಇರಲಿಲ್ಲ ಹೀಗಾಗಿ ಇದ್ರದ್ದು ಸೈಡ್ ಎಫೆಕ್ಟೂ ಸಹ ಇರುತ್ತೆ ಮತ್ತು ಮುಂಚೆಯೆಲ್ಲ ಆಯುರ್ವೇದದ್ದು ಸೈಡ್ ಎಫೆಕ್ಟ್ ಯಾವ್ದೂ ಇರ್ಲಿಲ್ಲ ಆಯುರ್ವೇದ ಅಂದರೆ ನಮ್ಮ ಕಿಚನ್ನಲ್ಲೇ ಸಿಗುವಂಥ ವಸ್ತುಗಳು ಅರಸ್ನಾ ಚಕ್ಕೆ ಲವಂಗ ಧನಿಯಾ ಕಾಳು ಜೇನುತುಪ್ಪ ಏಲಕ್ಕಿ ಅದರಲ್ಲೇ ತಯಾರು ಮಾಡಿ ಕೊಡುವಂಥ ಒಂದು ಕಷಾಯ ಆ ಕಷಾಯದಲ್ಲಿ ನೂರಾರು ರೋಗಗಳೂ ಹೋಗುತ್ತಾ ಇತ್ತು ಇವಾಗ ಹೋಮಿಯೋಪತಿದಲ್ಲಿ ಏನಾಗಿದೆ ಅಂದರೆ ಬ್ರ್ಯಾಂಡೆಡ್ ಚೇಂಜು ಮಾತ್ರೆಗಳು ಅದೇ ಇರುತ್ತೆ ಸ್ವಲ್ಪ ಬಾಡಿಗೆ ಒಂದು ಸಲ ಬೆವ್ರು ಬರುತ್ತೆ ಪೈನ್ ಕೀಲರು ಅವೆಲ್ಲ ತುಂಬ ಕಿಡ್ನಿಗೆಲ್ಲ ತುಂಬ ಎಫೆಕ್ಟು ಬಟ್ ಏನು ಮಾಡ್ತೀರ ಅದನ್ನೆಲ್ಲ ತೊಗೊಳ್ಲೇಬೇಕಾಗುತ್ತೆ ಒಂದು ಒಳ್ಳೇದಾಗಕ್ಕೆ ಇನ್ನೊಂದು ಕೆಟ್ಟದ್ದು ಮಾಡಲೇಬೇಕಾಗತ್ತೆ ಹಂಗಾಗಿ ಮತ್ತು ಅದಕ್ಕೆ ಲಿಮಿಟು ಇಲ್ದಾಗೆ ದುಡ್ಡು ಲಕ್ಷಾಂತರ ರೂಪಾಯಿ ಅದೊಂಥರ ಗ್ಯಾಮ್ ಆಗೋಗಿದೆ ಬಿಸ್ನೆಸ್ ಆಗೋಗಿದೆ ಹಂಗಾಗಿ ಒಳ್ಳೆಯ ಫುಡ್ಡು ತೊಗೊಳ್ಳಿ ಒಳ್ಳೆಯ ಕೆಲಸ ಮಾಡಿ ಒಳ್ಳೆಯ ವಾಕ್ ಮಾಡಿ ಆಯುರ್ವೇದ ಸಿದ್ಧವಾಗೋಗಿದೆ ತುಂಬ ಸ್ ಒಳ್ಳೆಯದು